ಹಲೋ ಸರ್ ನಮಸ್ಕಾರ ರೀ ನಾನು ತಂದೆ ಅಂತ ರೀ ಫಾದರ್ ಸರ್ ಈಗ ಟೆಂತ್ ಏನೋ ನೋಡಿರಿ ಈಗ

ಸರ್ ಡಿಸಿಪ್ಲಿನ್ ನೀವು ಮಾಡ್ಬೇಕಲ್ಲ ಸರ ಸರ್ ಅವ್ನು ಸ್ವಲ್ಪ ಮನುಷ್ಯನೆ ಹಂಗೇನೆ ಸರ್ ಸ್ವಲ್ಪ ಏನು ಮಾಡಬೇಕು ಅಸಲಕ್ಕ ನಿಂಬಲ್ಲಿ ಸ್ವಲ್ಪ ಇಲ್ಲ ಸರ್ ಒಂದು ಮಕ್ಕಳು ಹಂಗಿರ್ತವ್ ಒಂದು ಮಕ್ಕಳು ಹಿಂಗಿರ್ತವಾ ಒಬ್ರುಗೊಬ್ರು ನಿಂಬಲ್ಲಿ ಛಲೋ ವಿದ್ಯೆ ಅದ ಅಂತ ನಿಂಬಲ್ಲಿ ನಾವು ಹಾಕಿದಿವಿ ಸರ್ಗಳು ಟೀಚರ್ಸ್ಗಳು ಪ್ರಿನ್ಸಿಪಾಲ್ಗಳು ಎಲ್ಲ ಒಳ್ಳೆರದ ಅಂತ ನಿಂಬಲ್ಲಿ ಹಾಕಿದ್ದೀವಿ ಸರ್

ಸರ್ ಹೊಡಿಬೇಕಾದ್ರ ಭೀ ಆ ಥರ ಹೊಡಿಯೋದಲ್ಲಲ್ ಸರ್ ಸುಮ್ನೆ ಏನೋ ಕೈಗೆ ಏನೋ ಹಿಂಗ್ ಹೊಡೀಬೇಕು ಹಾಂ ಅಲ್ಲಿ ಇಲ್ಲಿ ಹೊಡೆದ್ರೆ ಮನ್ಶ್ಯಗ ಏನರ ಆಯ್ತು ಅಂದ್ರೆ ಪಾಪ ನೀವು ಹೊಣೆ ನೀವೇ ಹೊಣೆಗಾರ ಆತೀರಿ ನಾಳೆಗೆ ನನ್ನ ಮಗ್ನಿಗೆ ನಮಗೆ ನಾವು ಕಳ್ಕೋಬೇಕಾಗುತ್ತೆ

ನೀವೇ ಎದ ಮಾಡಿ ನೋಡಿರಿ ಸರ್ ಎನರನು ದೇವ್ರ ಅನುಗ್ರಹಲಿಂದ ಗುರುಗಳಂತ ನಿಮ್ಮ ನಿಮಗೆ ನಿಮ್ಗೆ ಮುಖ್ಯ ಗುರುಗಳು ನಿಮಗೆ ಎದಕಂತಾರೆ ಸರ್ ಹಾಂ ನಾವು ಭೀ ನಾವು ಭೀ ಇಲ್ಲ ನಾವು ಭೀ ಹೇಳ್ತೆವ್ ಸರ್ ಹೇಳಲ್ಲ ಅಂತ ಅವ್ರ ತಾಯಿಯವ್ರು ಹೇಳ್ತಾರ್ ನಾನು ಹೇಳ್ತಿನ್ ನಾನು ಕೂಲಿ ನಾಲಿ ಮಾಡಕ್ಕೆ ಹೋತಿನ್ ಅಲ್ಲಿ ಇಲ್ಲಿ ಇಲ್ಲಿ ಮಕ್ಳು ಏನು ಮಾಡ್ತರೆ ಅನ್ನೋದು ಅವ್ರ ತಾಯಿಯವ್ರೇ ನೋಡ್ತಾರೆ ಪಾಪ ಅವ್ರಿಗೇನು ಅದು ಗೊತ್ತಿರ್ಲಾರ್ದಂಗ ಸುಮ್ನೆ ಇದು ಬಿಡ್ತಾರೆ ರೀ ಅವರು ಗೊತ್ತಿರ್ಲಾರ್ದಂಗ ಈಗ ನಿಮ್ಮದು ಏನ್ರ ಕಂಪ್ಲೇಂಟ್ ಬಂದಿದೆ ನಮ್ಗೆ ಗೊತ್ತಾಗಬೇಕು ಹ್ಞೂ ಏನು ಮಾಡೋದು ಸರ್ ಏನರ ಮಾಡಿ ತಿದ್ದುಕೊಡಿ ಸರ್ ತಿದ್ದು ಸ್ವಲ್ಪ ಮುಂದುಕ್ಕೆ ಬರೋ ಅಪ್ಲೆ ಮಾಡಿರಿ ನಮ್ದು

ಸರ್ ಮತ್ತು ಹಂಗ್ ಏನಾರ ಆಯ್ತಂದರೆ ಎಕ್ಸ್ಟ್ರಾ ಕ್ಲಾಸ್ ತಗೋಳ್ ಸರ್ ನಾನು ಬೇಕಾಗಿತ್ ಅಂತ ಅಂತಂದ್ರೆ ಅವ್ನ್ಗೆ ನಾನೇ ತಂದು ನಾನೇ ಬಿಟ್ಟುಬಿಡ್ತಿನ್ರೀ ಅಲ್ಲಿಗೆ ತಂದು ಹ್ಞೂ ಹ್ಞೂ ಹ್ಞೂ ಹಾಂ ಸರ್ ಒಂದು ನಾಲ್ಕು ವಿದ್ಯೆ ವಿದ್ಯೆ ಹತ್ಬೇಕ್ ನೋಡಿರಿ ಸರ್ ಸ್ವಲ್ಪ ಹೆಂಗಾರೂ ಮಾಡಿ ಪ್ರಯತ್ನ ಮಾಡಿ ಸರ್ ನಮ್ಮ ನಮ್ಮದು ನಮ್ಮಲ್ಲಿ ಅದು ಸರ್ ಹಾಂ ಸರ್

ಹಾಂ ಆಯ್ತು ಸರ್ ನಾನು ನಾನು ಪ್ರಯತ್ನ ಮಾಡ್ತೀನಿ ಸರ್ ಬೆಳಗ್ಗೆ ಸ್ವಲ್ಪ ಜಲ್ದಿ ಎದ್ದು ನೀಟಾಗಿಸಿ ಕೊಟ್ಟು ಕಳ್ಸ್ತೀನಿ ಸರ್ ಹ್ಞೂ ಹೌದು ಓಕೆ ಸರ್ ಸರ್ ಪ್ರಯತ್ನ ಮಾಡ್ತೀನಿ ಸರ್ ಇವತ್ತಿನೊಳ್ಗೆ ಹೇಳ್ತಿನ್ ಅವ್ರ ತಾಯಾರಿಗೂ ಹೇಳ್ತಿನ್ ಸ್ವಲ್ಪ ಹೇಳಕೆ ಪ್ರಯತ್ನ ಮಾಡೋಣ್ ಸರ್ ಏನರ ಮಾಡಿ ನಾಲ್ಕು ಅಕ್ಷರ ಕಲಿಸ್ರಿ ಓಕೆ ಸರ್ ಮತ್ತು ಹಂಗೇನ್ ಇದ್ದರೆ ತಪ್ಪಾದರೆ ಕ್ಷಮಿಸಿರಿ ಸರ್ ಅದಕ್ಕೂ ಹ್ಞೂ ಅದುಕೊಂದು ಹೊಟ್ಟೆಗಾಕೋರಿ ಮತ್ತೇನಿಲ್ಲ ಹಾಂ ಇಷ್ಟೆ ಸ್ವಲ್ಪ್ ಪ್ರೇಮ ಪ್ರೀತಿಲಿ ಮಾಯೆಲಿ ಯಾಕೆ ಸ್ವಲ್ಪ ಈಗಿನ ಜನ್ರೇಷನ್ನೇ ಹಂಗದವ ಸರ್ ಸ್ವಲ್ಪ ಅಷ್ಟೆ ಹಾಂ ಸರ್ ಮತ್ತು ಮಾತಿಗು ಮತ್ತು ಹೀಗೆ ಏನರ ಇತ್ತಂದ್ರೆ ಹೇಳಿರಿ ಸರ ಇಡ್ಲ್ ಸರ್ ಓಕೆ ಸರ್